ನಾವು ಬಿಡುವಿನ ಸಂದರ್ಭದಲ್ಲಿ ಅನೇಕ ರೀತಿಯ ಮನರಂಜನಾ ಚಟುವಟಿಕೆಗಳನ್ನು ಪಟ್ಟಿ ಮಾಡುತ್ತಿದ್ದೇವೆ ಮನರಂಜನೆಯ ಚಟುವಟಿಕೆಗಳನ್ನು ಬಿಡುವಿನ ಸಮಯದಲ್ಲಿ ಮಾಡುವುದು ತುಂಬ ಮು ಪ್ರಮುಖವಾಗಿರುವುದೆಂದು ಹೇಳಬಹುದು ಮನರಂಜನೆಯ ಸಮಯದಲ್ಲಿ ಬಿ ಆಟವಾಡುವುದು ಪಾಲ್ಗೊಳ್ಳುವುದು ಪ್ರಮುಖವಾದವುಗಳೆಂದೇಳಲು ಸಹಾಯವಾಗುತ್ತದೆ ಟಿ ವಿ ಮೊಬೈಲ್ ಜನಪದ ಗೀತೆಗಳು ನೃತ್ಯ ರಂಗಭೂಮಿ ಹೀಗೆ ಇತ್ಯಾದಿ ರೀತಿ ಇತ್ಯಾದಿ ರೀತಿಯ ಬಿಡುವಿನ ಸಮಯದಲ್ಲಿ ಚಟ್ ಅನೇಕ ರೀತಿಯ ಮನರಂಜನಾ ಚಟುವಟಿಕೆಗಳನ್ನು ಮಾಡಲು ಸಹಾಯವಾಗುತ್ತದೆ ಆಗಿನ ಕಾಲದಲ್ಲಂತೂ ಕೂಡ ಬಿಡುವಿನ ಸಮಯದಲ್ಲಿ ಮಕ್ಕಳು ಅಜ್ಜಿಯ ಅಜ್ಜಿಯಂದಿರ ಜೊತೆ ಕಥೆಗಳನ್ನು ಕೇಳುವುದು ಕುಂಟೆಬಿಲ್ಲೆ ಆಡುವುದು ಟಿ ವಿಯನ್ನು ನೋಡುವುದು ಜನಪದ ಗೀತೆಗಳನ್ನು ಹಾಡುವುದು ನೃತ್ಯವನ್ನು ಮಾಡುವುದು ರಂಗಭೂಮಿ ರಂಗಭೂಮಿಯಲ್ಲಿರುವುದು ನಾಟಕಗಳನ್ನು ನೋಡುವುದು ಹೀಗೆ ಅನೇಕ ರೀತಿಯ ಮನರಂಜನಾ ಚಟುವಟಿಕೆಗಳನ್ನು ಮಾಡಿಕೊಂಡ್ ಮಾಡಿಕೊಳ್ಳುತ್ತಿದ್ದರು ಈಗ ಈಗಿನ ಕಾಲಕ್ಕೆ ಓ ಈಗಿನ ಕಾಲದಲ್ಲಿ ಮನರಂಜನೆಗೆ ಮನರಂಜನಾ ಚಟುವಟಿಕೆಗಳನ್ನು ನೋಡುವುದೆಂದರೆ ಟಿ ವಿ ನೋಡುವುದು ಹೆಚ್ಚಾಗಿ ಟಿ ವಿ ನೋಡುವುದು ಮೊಬೈಲ್ ಫೋನ್ಗಳನ್ನು ಬಳಸಿಕೊಳ್ಳುವುದು ಮೊಬೈಲ್ ಫೋನ್ಗಳನ್ನು ಹೆಚ್ಚಾಗಿ ಬಳಸುತ್ತ ನೋಡುವುದು ತಿರ್ಗ ಟಿ ವಿ ಪ್ರೋಗ್ರಾಮ್ಗಳನ್ನು ನೋಡುವುದು ಕ ಕೆಲವು ಕಥೆ ಪುಸ್ತಕಗಳನ್ನು ಓದುವುದು ಹೀಗೆ ಅನೇಕ ರೀತಿಯಂಥ ರ ರೀತಿಯ ಮನೊರಂಜನಾ ಚಟುವಟಿಕೆಗಳನ್ನು ಮಾಡುತ್ತಾರೆ ಈ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸವಿದೆ ಎಂದೇ ಹೇಳಬಹುದು ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ತುಂಬ ಮನರಂಜನಾ ಚಟುವಟಿಕೆಗಳನ್ನು ಮಾಡುತ್ತಾರೆ ಆದರೆ ಈಗಿನ ಕಾಲಕ್ಕೆ ಸಿಟಿಗಳಲ್ಲಿ ಹೋಲಿಸಿದರೆ ಮನರಂಜನಾ ಚಟುವಟಿಕೆಗಳನ್ನು ಮಾಡುವುದು ತುಂಬ ಕಡಿಮೆ ಎಂದೇ ಹೇಳಬಹುದು ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಹಾಡ್ ಹೇಳುವುದು ನೃತ್ಯ ಹೇಳುದು ಸೋಬಾನೆ ಪದಗಳನ್ನು ಹೇಳುವುದು ಆ ಅಳಗುಳಿ ಮನೆ ಆಟ ಆಡುವುದು ಕುಂಟೆಬಿಲ್ಲೆ ಆಡುವುದು ಲಗೋರಿ ಆಡುವುದು ಗೋಲಿ ಆಟ ಆಡುವುದು ಹೀಗೆ ಅನೇಕ ರೀತಿಯ ಆಟಗಳನ್ನು ಆಡುತ್ತಾ ಅವ್ರು ಜೀವನವನ್ನು ಸಾಗಿ ಮಕ್ಕಳು ಆಟದ ಸಮಯವನ್ನು ಕಳೆಯುತ್ತಿದ್ದರು ಹೊಲ ಗದ್ದೆಗಳಲ್ಲಿ ಮರ ಕೋತಿಗಳನ್ನ ಆಟ ಆಡುವುದು ಈಜಾಡುವುದು ಹೀಗೆ ಅನೇಕ ರೀತಿಯ ಆಟಗಳನ್ನಾಡುತ್ತಾ ಮಕ್ಕಳು ಕಥೆಗಳನ್ನು ಕ ಕಥೆ ಹಾಕುತ್ತಿದ್ದರು ಆದರೆ ಈಗಿನ ಕಾಲಕ್ಕೆ ಹೋಲಿಸಿದರೆ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಫೋನಿಗೆ ಅಡಿಟ್ಟ್ ಆಗಿ ಬಿಟ್ಟಿರ್ತಾರೆ ಮೊಬೈಲ್ ಫೋನ್ಗಳನ್ನೇ ನೋಡುವುದು ಮೊಬೈಲಲ್ಲೇ ಆಟ ಆಡುವುದು ಡ್ಯಾನ್ಸ್ ಮಾಡುವುದು ಜನಪದ ಗೀತೆಗಳನ್ನು ಹೇಳುವುದು ನೃತ್ಯ ನೃತ್ಯ ಮಾಡುವುದು ರಂಗಭೂಮಿಗಳಲ್ಲಿ ರಂಗಭೂಮಿ ನಾಟಕಗಳನ್ನು ಕೇಳುವುದು ಈಗಿನ ಕಾಲದಲ್ಲಿ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸ್ಗೆ ಹಾಕುತ್ತಾರೆ ಡ್ಯಾನ್ಸ್ ಕಲಿಯೋದಕ್ಕೆ ಹೋಗುತ್ತಾರೆ ನಾಟಕಗಳನ್ನು ಆ ರಂಗಭೂಮಿಗಳಲ್ಲಿ ನೊ ಮಾ ರಂಗಭೂಮಿ ಮಾಡುವುದನ್ನು ನೋಡುತ್ತಾರೆ ನೃತ್ಯ ಡ್ಯಾನ್ ನೃತ್ಯಗಳನ್ನು ಮಾಡುವ ಜನಪದ ಗೀತೆಗಳನ್ನು ಹೇಳಲು ಹಳ್ಳಿಗಳಲ್ಲಿ ಜನಪದ ಗೀತೆಗಳನ್ನೇಳುತ್ತಾರೆ ಹೊರ್ತು ಸಿಟಿಗಳ ಕಡೆ ಜನಪದ ಗೀತೆಗಳನ್ನೇಳುವುದಿಲ್ಲ ಜನಪದ ಗೀತೆಗಳು ಹೇಳುವುದೆಂದರೆ ತುಂಬ ಸೊಗಸು ಆಗಿನ ಕಾಲದಲ್ಲಿ ನಾಟಿಗಳನ್ನು ಮಾಡ ಹೊಲ ಗದ್ದೆಗಳಲ್ಲಿ ನಾಟಿ ಮಾಡುವಾಗ ಜನಪದ ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡುತ್ತಿದ್ದರು ಈಗಿನ ಕಾಲದಲ್ಲಿ ಯಾ ವ್ಯವಸಾಯವೇ ಕಾಣುವುದಿಲ್ಲವೆಂದು ಹೇಳಬಹುದು ಆಗಿನ ಕಾಲದಲ್ಲಿ ನಡೆಯುತ್ತಿದ್ದುದಕ್ಕೂ ಈಗಿನ ಕಾಲದಲ್ಲಿ ನಡೆಯುವುದಕ್ಕೂ ತುಂಬ ವ್ಯತ್ಯಾಸವಿದೆಯೆಂದು ಹೇಳಬಹುದು ಟಿ ವಿಗಳು ಟಿ ವಿ ನೋಡುತ್ತಾರೆ ಟಿ ವಿಗಳಲ್ಲಿ ಸೀರಿಯಲ್ಗಳು ಸಿನಿಮಾಗಳು ನಾಟಕಗಳು ಹೀಗೆ ನೋಡಲು ನೋಡುತ್ತಾ ಹೋಗುತ್ತಾರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸವಿದೆ ಆಗಿನ ಕಾಲದಲ್ಲಿ ಏ ಇದ್ದಂತಹ ಆಗಿನ ಕಾಲದಲ್ಲಿ ಇದ್ದಂಥ ವ್ಯತ್ಯಾಸ ಈಗಿನ ಕಾಲದಲ್ಲಿ ಇರುವಂಥ ವ್ಯತ್ಯಾಸಕ್ಕೂ ತುಂಬಾ ವ್ಯತ್ಯಾಸವಿದೆ ಆಗಿನ ಕಾಲದಲ್ಲಿ ನಡೆಯುವಂಥ ಆಟೋಟಗಳು ಈಗಿನ ಕಾಲದಲ್ಲಿ ನಡೆಯುವಂಥ ಆಟೋಟಗಳಲ್ಲಿ ಇದು ಬಹಳ ವ್ಯತ್ಯಾಸವನ್ನು ಕಾಣಬಹುದು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ವ್ಯತ್ಯಾಸವಿದೆ ಜನಪದ ಗೀತೆಗಳನ್ನು ತುಂಬ ಸೊಗಸಾಗಿ ಆಗಿನ ಕಾಲದ ಕಾಲದಲ್ಲಿ ಇರುವಂತಹ ಅಜ್ಜ ಅಜ್ಜಿಯರು ಹೇಳುತ್ತಿದ್ದರು ಈಗಿನ ಕಾಲದಲ್ಲಿ ಯಾರು ಜನಪದ ಗೀತೆಗಳನ್ನು ಹಾಡುವುದಿಲ್ಲ ಪುಸ್ತಕಗಳನ್ನು ಓದುತ್ತಾರೆ ಪುಸ್ತಕಗಳು ಅನೇಕ ಕವಿಗಳು ಬರೆದಂತಹ ಪುಸ್ತಕಗಳು ದ ರಾ ಬೇಂದ್ರೆ ಕುವೆಂಪು ಶಿವರಾಮ ಕಾರಂತ ಹೀಗೆ ಅನೇಕ ಮಹನೀಯರು ಬರೆದಂಥ ಕವಿತೆಗಳ ಪುಸ್ತಕಗಳನ್ನು ಓದುತ್ತಾ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾರೆ ಮೊಬೈಲನ್ನೇ ಹೆಚ್ಚಾಗಿ ಬಳಸುತ್ತಾರೆ ಮೊಬೈಲಲ್ಲಿ ಎಲ್ಲ ರೀತಿಯಾದ ಸಿ ಟಿ ವಿಗಳು ಸಿನಿಮಾಗಳು ಆ ದೇಶ ವಿದೇಶಗಳ ಸುದ್ದಿಗಳನ್ನು ತಿಳಿದುಕೊಳ್ಳುತ್ತಾರೆ ಟಿ ವಿಗಳ ಮೊಬೈಲ್ ಫೋನುಗಳಲ್ಲಿಯೇ ಕುಳಿತಲ್ಲಿಯೇ ಕ ವೀಡಿಯೋಗಳ ವೀಡಿಯೋ ಕಾನ್ಫರೆನ್ಸ್ ಮ ಮೂಲಕ ಒಬ್ಬರನ್ನೊಬ್ಬರು ಮಾತನಾ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಮಾತನಾಡುತ್ತಾರೆ ನೃತ್ಯ ನೃತ್ಯ ಎಂದರೆ ಭಾರತದಲ್ಲೇ ಪ್ರಮುಖವಾಗಿ ನೃತ್ಯ ಒಂದು ಬಹು ಮುಖ್ಯವಾದಂಥದ್ದೆಂದು ಹೇಳಬಹುದು ನೃತ್ಯವು ದೇಶ ದೆ ವಿದೇಶಗಳಲ್ಲಿಯೂ ಕೂಡ ವಿದೇಶಗಳಲ್ಲೂ ಕೂಡ ನೃತ್ಯವನ್ನು ಮಾಡುತ್ತಾರೆ ಡ್ಯಾನ್ಸ್ಗಳನ್ನು ಮಾಡುತ್ತಾರೆ ಕರ್ನಾಟಕ ಬ್ ದೇ ದೇಶ ಭಾರತ ದೇಶದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ರಂಗಭೂಮಿ ನಾಟಕಗಳನ್ನಾಡುತ್ತಾ ರಂಗಭೂಮಿ ಹಳ್ಳಿಗಳಲ್ಲಿ ಹೆಚ್ಚಾಗಿ ನಾಟಕಗಳಾಡುತ್ತಾರೆ ರಂಗಭೂಮಿಯಲ್ಲೇ ರಂಗಭೂಮಿ ನಾಟಕಗಳನ್ನಾಡುತ್ತಾ ಮನುಷ್ಯರನ್ನು ಖುಷಿಪಡಿಸುತ್ತಾರೆ ಹೀಗೆ ಅನೇಕ ರೀತಿಯ ಜನಪದ ಗೀತೆಗಳನ್ನು ರ ಓದುವುದು ಪ್ರಮುಖವಾದವುಗಳನ್ನು ಮಾಡಿಕೊಂಡು ಮನರಂಜನಾ ಚಟುವಟಿಕೆಗಳನ್ನು ಮಾಡುತ್ತಾರೆ ಅವುಗಳ ಪಟ್ಟಿ ಮಾಡುವುದೆಂದರೆ ತುಂಬ ಮರಕೋತಿ ಆಟ ಕುಂಟೆಬಿಲ್ಲೆ ಹಾಗೂ ಬ ಬಚ್ಚಿಕಣ ಆಟ ಅಳಗುಳಿ ಮನೆ ಆಟ ಕಣ್ಣಾ ಮುಚ್ಚಾಲೆ ಆಟ ಹೀಗೆ ಅನೇಕ ರೀತಿಯ ಆಟಗಳನ್ನು ನಾವು ನೋಡಬಹುದು ಬಿಡುವಿನ ಸಮಯದಲ್ಲಿ ಈ ಆಟಗಳನ್ನೆಲ್ಲ ಆಡಿಕೊಂಡು ಜೀವನ ನಡೆಸುವ ಮಕ್ಕಳು ಕಥೆ ಹಾಕುತ್ತಾರೆ